ಹಲೋ ನಮಸ್ತೆ ಮೇಡಮ್

ನಮಸ್ಕಾರ ಮೇಡಮ್ ನಾವು ಟೂರಿಸ್ಟಿಂದ ಮೇಡಮ್ ಮಾತಾಡೋದು ಏನಾಗಬೇಕಿತ್ತು ಮೇಡಮ್

ಹಾಂ ಮೇಡಮ್ ಇದೆ ಮೇಡಮ್ ಬನ್ನಿ ಮೇಡಮ್ ನೀವು ಏನೇನು ಬೇಕು ಮೇಡಮ್ ನಿಮಗೆ ಹಾಂ ಓಟೆಲ್ ಬೇಕಾ ಇಲ್ಲ ರೂಮ್ ಗೀಮ್ ಏನಾದರು ಬೇಕಾಗಿತ್ತ

ಹಾಂ ಮೇಡಮ್ ಚೆನ್ನಾಗಿದೆ ಮೇಡಮ್ ಬಟ್ ಅಮೌಂಟ್ ಜಾಸ್ತಿ ಇದೆ ಮೇಡಮ್ ಸ್ವಲ್ಪ ರೂಮ್ ಬಾಡ್ಗೆ ಬಂದುಬಿಟ್ಟು ಐದು ಸಾವಿರ ಮೇಡಮ್ ಆಮೇಲೆ ನಿಮಗೆ ಊಟದ ಹಾಂ ಊಟದ ಫೆಸಿಲಿಟೀ ಎಲ್ಲ ಕೊಡುತ್ತೆ ಮೇಡಮ್ ಅದು ಸಪ್ರೇಟ್ ಅಮೌಂಟು ಮೇಡಮ್ ಅದೆ ಮೇಡಮ್ ಒಂದು ದಿವ್ಸಕ್ಕೆ ಐದು ಸಾವಿರ ಆಗುತ್ತೆ ಮೇಡಮ್ ಅಂದರೆ ಊಟುದ್ದು ರೂಮ್ ಬಾಡಿಗೆ ಎಲ್ಲ ಹಿಡಿದು ಮೇಡಮ್ ಹಾಂ ಮೇಡಮ್ ನೀವು ಊಟ ಗೀಟ ಎಲ್ಲ ನಾವೆ ಕೊಡ್ತೀವಿ ಮೇಡಮ್ ನಿಮಗೆ ಹಾಂ ಮೇಡಮ್ ನೀವು ಇಲ್ಲಿ ಹಾಂ ಮೇಡಮ್ ನಿಮ್ಗೆ ಮತ್ತೆ ಇಲ್ಲಿ ಇಲ್ಲೆಲ್ಲ ಟೂರಿಸ್ಟ್ ಎಲ್ಲ ಪ್ಲೇಸೆಲ್ಲ ತೋರಿಸ್ತಿವಲ್ಲ ಮೇಡಮ್ ನಿಮಗೆ

ಹಾಂ ಇದಾವೆ ಮೇಡಮ್ ಸಾಯಿ ಬಾಬಾ ಟೆಂಪಲ್ ಇದೆ ಗವಿ ಮಠ ಇದೆ ಹಂಗೆ ಸ್ವಲ್ಪ ಮುಂದುಗಡೆ ಹೋದ್ರೇ ಮಳೆ ಮಲ್ಲಪ್ಪ ಇದೆ ದೇವಸ್ಥಾನ

ಇನ್ನು ಬೇಕಾದರೆ ಬೇಕಂತಂದರೆ ಇಲ್ಲಿ ಬಂದಮೇಲೆ ಎಲ್ಲ ತೋರ್ಸ್ತಿನಿ ಮೇಡಮ್ ನಾನು ನಿಮಗೆ ಹಾಂ ಮೇಡಮ್ ಹಾಂ ಫ್ರೀ ಇದ್ದಾಗ ಬನ್ನಿ ಮೇಡಮ್ ನಾವು ಇಲ್ಲೆ ಇರ್ತೀವಿ ಮೇಡಮ್ ಇಲ್ಲೆ ಇರ್ತೀವಿ ಮೇಡಮ್ ನಿಮ್ಮದು ಹಾಂ ಮೇಡಮ್ ಸ್ಕೂಲೆಲ್ಲ ರಜಾ ಕೊಡ್ತಾ ಇದೆಯಂತಲ್ಲ ಮೇಡಮ್ ನಿಮ್ದು ಆವಾಗ ಬನ್ನಿ ಮೇಡಮ್ ಬೇಕಾದ್ರೆ ನೀವು

ಓಕೆ ಮೇಡಮ್